ಹಲೋ ಇದು ಪಂಚರತ್ನ ಪ್ಯಾರಡೈಸ್ ಹೋಟೆಲ್ ಅಲ್ವಾ ನಾನು ರಕ್ಷಿತ್ ಅಂತ ಮಾತಾಡ್ತಿದ್ದೇನೆ ಕಾಟಪಾಡಿಯಿಂದ ಹೊಸ ನಾನು ಈಗಷ್ಟೆ ನಿಮ್ಮ ಹೊಟೆಲ್ಲಿಂದ ಫುಡ್ ಆರ್ಡರ್ ಮಾಡಿದ್ದೆ ಅದು ಬಲ್ಕ್ ಬಿರಿಯಾನಿ ಮತ್ತು ಕಬಾಬ್ ಇಪ್ಪತ್ತೈದು ಮಂದಿದು ಬಲ್ಕ್ ಆರ್ಡರದ್ದು ತುಂಬ ಉಂಟು ಆರ್ಡರ್ ಅದು ಸೋ ಈಗ ನಮ್ಮದು ಪ್ರಾಬ್ಲಮ್ ಏನೆಂದರೆ ನಮಗೆ ನಿಮ್ಮ ನನಗೆ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕಾಗ್ತಾಯಿಲ್ಲ ಯಾವುದೂ ಕ್ಯಾಶ ಕ್ಯಾಶೇ ಕೊಡಬೇಕು ನಾನು ನೀವು ಡೆಲಿವರಿಗೆ ಬಂದಾಗ ನಾನು ಕ್ಯಾಶ್ ಕೊಡಬೇಕು ಅದು ಇದ್ದಲ್ಲಿ ಕ್ಯಾಶ್ ಕ್ಯಾಶ್ ಆಂಡ್ ಡೆಲಿವರಿ ಇಲ್ಲಾಂತ ತೋರಿಸ್ತಾ ಉಂಟು ಸೊ ಪ್ಲೀಸ್ ನನಗೆ ನೀವು ಇಲ್ಲಿ ಡೆಲಿವರಿಗೆ ಬಂದಮೇಲೆ ನಾನು ಡೆಲಿವರಿ ಬಾಯ್ ಹತ್ರ ಕ್ಯಾಶ್ ಕೊಡ್ಬೋದಾ ಮತ್ತು ಪ್ರಾಬ್ಲಮ್ ಏನೆಂದರೆ ನನ್ನದು ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೂ ಆಗ್ತಾನೇ ಇಲ್ಲ ಮತ್ತು ಅದು ತುಂಬ ದೊಡ್ಡ ಅಮೌಂಟ್ ಅಲ್ಲ ಸೋ ಕಷ್ಟ ಆಗ್ತದೆ ನನಗೆ ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸೊ ಪ್ಲೀಸ್ ನೀವು ತುಂಬ ಆರ್ಡರ್ ಉಂಟಲ್ಲ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ನಿಮ್ಮತ್ರ ಪ್ಲೀಸ್ ನೀವು ಡೆಲಿವರಿ ಕೊಟ್ಟಾಗ ನಾನು ನಿಮಗೆ ಕ್ಯಾಶ್ ಹಣ ಕೊಡ್ಬೋದ ತುಂಬ ದೂರ ಸಹ ಉಂಟು ಕಾಟ್ಪಾಡಿಯಿಂದ ಉಡುಪಿಗೆ ಬಂದು ತಗೊಂಡು ಹೋಗ್ಲಿಕ್ಕೆ ತುಂಬ ಅರ್ಜೆನ್ಸಿ ಸಹ ಉಂಟು ನನಗೆ ಆ ಫುಡ್ಡಿಂದು ಗೆಸ್ಟ್ ಬಂದಿದ್ದಾರೆ ಮನೆಗೆ ಸೊ ಪ್ಲೀಸ್ ನೀವು ಡೆಲಿವರಿ ಬಂದಾಗ ನಾನು ನಿಮಗೆ ಕ್ಯಾಶ್ ಕೊಡ್ಬೋದಾ